ಹಲೋ ಸರ್ ನೀವು ಒಲಾ ಆಟೋದವರ ನಮಗೆ ದಾ ಅವರ್ಗೆರೆಯಿಂದ ವಿದ್ಯಾನಗರ ಲಾಸ್ಟ್ ಬಸ್ ಸ್ಟಾಪ್ನ ತನಕ ಕರ್ಕೊಂಡು ಹೋಗ್ಬೇಕಿತ್ತು ನಿಮಗೆ ಕಿಲೋಮೀಟರ್ಗೆ ಎಷ್ಟು ಆಗುತ್ತೋ ನಾನು ಅದನ್ನು ಪೇ ಮಾಡ್ತೀನಿ ನೀವು ನನ್ ನನ್ನನ್ನು ಸೇಫಾಗಿ ರೀಚ್ ಮಾಡಿಸ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಅಲ್ಲಿಂದ ನೀವು ಇವಾಗ ಯಾವ ಸ್ಥಳದಲ್ಲಿ ಇದ್ದಿರೋ ಅದನ್ನು ನನಗೆ ವಾಟ್ಸಾಪ್ ಮಾಡಿದ್ರೆ ನಾನು ನಿಮಗೆ ಡೈರೆಕ್ಷನ್ ಹೇಳ್ತೀನಿ ನಂದೂ ಅವರ್ಗೆರೆಯಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ನನ್ನ ಮನೆ ಇರೋದು ಹಾಗಾಗಿ ನೀವು ಅಲ್ಲಿ ಬಂದರೆ ನಾನು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಎಲ್ಲಿದ್ದೀರ ಅಂತ ನನಗೆ ಹೇಳಿದ್ರೆ ನಾನು ನಿಮಗೆ ಡೈರೆಕ್ಷನ್ನ ಹೇಳ್ತೀನಿ ಅವರ್ಗೆರೆಯಿಂದ ನೇರವಾಗಿ ನೇರವಾಗಿ ಎ ವಿ ಕೆ ಕಾಲೇಜ್ ರೋಡ್ಗೆ ಹೋಗಿ ಎ ವಿ ಕೆ ಕಾಲೇಜಿಂದ ಬಿ ಎಸ್ಸಿ ಎಕ್ಸಕ್ಲೂಸಿವ್ ರೋಡ್ಗೆ ಹೋದರೆ ಅಲ್ಲಿ ನೆಕ್ಸ್ಟ್ ಬರೋದೆ ಯು ಬಿ ಡಿ ಟಿ ಕಾಲೇಜ್ ಯು ಬಿ ಡಿ ಟಿ ಕಾಲೇಜಿಂದ ಸ್ಟ್ರೈಟಾಗಿ ಹೋದರೆ ಅನುಭವ ಮಂಟಪ ಸ್ಕೂಲ್ ಬರುತ್ತೆ ಆ ಶಾಲೆಯಿಂದ ಹಾಗೆ ನೇರವಾಗಿ ಹೋದರೆ ಸಿಗೋದೆ ವಿದ್ಯಾನಗರ ಫಸ್ಟ್ ಬಸ್ ಸ್ಟಾಪು ಹಾಗೆ ಮುಂದೆ ಸ್ಟ್ರೈಟಾಗಿ ಹೋದರೆ ವಿದ್ಯಾನಗರ ಲಾಸ್ ಟಾಪ್ ಸಿಗುತ್ತೆ ಇಲ್ಲಿಂದ ಮಿನಿಮಮ್ ಅಂದರೂ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಅದೆಷ್ಟು ಕಿಲೋಮೀಟರ್ ಚಾರ್ಜು ನಾನು ಪೇ ಮಾಡ್ತೀನಿ ನೀವು ನನ್ನನ್ನು ಕರ್ಕೊಂಡು ಹೋಗ್ಬೋದಾ